ಹಲೋ ಮ್ಯಾಮ್ ನಾನು ನಾಗರತ್ನಾ ಅಂತ ಹಾಂ ನಾನು ಒಂದು ಹೌಸ್ ತಗೋಬೇಕಿತ್ತು ನೀವು ರಿಯಲ್ ಎಸ್ಟೇಟವರಾ ಆಂ ನನಗೆ ಡಬಲ್ ಬೆಡ್ರೂಮ್ದು ಯಾವುದಾದ್ರೂ ಫ್ಲ್ಯಾಟ್ ಇದೆಯಾ ನೊ ಹುಡ್ಕೊಡೋದಕ್ಕಾಗುತ್ತಾ ಅಲ್ಲೆಲ್ಲ ಫೆಸಿಲಿಟೀಸ್ ಕರೆಕ್ಟ್ ಆಗಿರಬೇಕು ಆ ರೀತಿದು ಯಾವುದಾದ್ರೂ ಇದೆಯಾ ಮ್ಯಾಮ್ ಏರಿಯಾನೇ ಇರಲಿ ಜನಗಳೆಲ್ಲ ಓಡಾಡೋ ಥರ ಅಲ್ಲಿ ಬಸ್ ಫೆಸಿಲಿಟೀಸ್ ಆಗಲಿ ಕ್ಯಾಬ್ ಆಗಲಿ ಸಿಗೋ ಥರ ವಾಟರ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರ್ಬೇಕು ಆಂ ಎಲ್ಲಿವರೆಗೂ ಆಗುತ್ತೆ ಮ್ಯಾಮ್ ಅಡ್ವಾನ್ಸ್ ಅಂತ ಎಷ್ಟು ಕೊಡಬೇಕಾಗತ್ತೆ ಮ್ಯಾಮ್ ನಾನು ಅರೇಂಜ್ ಮಾಡ್ಕೊಂಡು ಕಾಲ್ ಮಾಡ್ತೀನಿ ಮ್ಯಾಮ್ ಹಾಂ ಥ್ಯಾಂಕ್ ಯೂ ಮ್ಯಾಮ್